ಭಾರತದ ಶಿಕ್ಷಣ ವ್ಯವಸ್ಥೆ ಅಂತ ಬಂದರೆ ಸಧ್ಯದ ಮಟ್ಟಿಗೆ ಅಂದರೆ ಪ್ರಸ್ತುತ ಕಾಲದ ಮಟ್ಟಕ್ಕೆ ತುಂಬ ಗುಣಮಟ್ಟವಾಗಿದೆ ಹಾಗೂ ಅತ್ಯುತ್ತಮ ಅಂತಾನೇ ಹೇಳ್ಬೋದು ಆದರೆ ಇದನ್ನು ನಾವು ಬೇರೆ ದೇಶಗಳ ಶಿಕ್ಷಣ ವ್ಯವಸ್ಥೆಗೆ ನಾವು ತಾಳೆ ಮಾಡಿ ನೋಡಿದಾಗ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲೋ ಸ್ವಲ್ಪ ಕುಂದು ಕೊರತೆಗಳು ಕಾಣಬಹುದು ಏಕಂದರೆ ಬೇರೆ ದೇಶಗಳೆಲ್ಲಾ ತುಂಬಾ ಮುಂದುವರಿತಕ್ಕಂಥ ದೇಶಗಳು ಅಲ್ಲಿ ಶಿಕ್ಷಣಕ್ಕೆ ತುಂಬ ಅಂದರೆ ತುಂಬ ಬಹುಮುಖ್ಯವಾದಂಥ ಪಾತ್ರವಹಿಸುತ್ತೆ ಹಾಗೂ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಹಾಗಂತ ನಮ್ಮ ದೇಶ್ದಲ್ಲಿ ಕೊಡಲ್ಲಾ ಅಂತ ನಾನು ಹೇಳ್ತಿಲ್ಲ ಆದರೆ ಇನ್ನೂ ಹಳ್ಳಿಗಳ್ ಕಡೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಅಷ್ಟಾಗಿ ಜನಗಳಲ್ಲಿ ಅರಿವು ಇಲ್ಲ ಈಗಲೂ ಸಮೇತ ಕೆಲವೊಂದು ಬುಡಕಟ್ಟು ಜನಾಂಗದಲ್ಲಿ ಶಿಕ್ಷಣ ಅಂದರೆ ಏನು ಅಂತಾನೇ ಗೊತ್ತಿಲ್ಲ ಅಂಥವ್ರಲ್ಲಿ ನಾವು ಶಿಕ್ಷಣ ವ್ಯವಸ್ಥೆ ಮೂಡಿಸೋದು ತುಂಬ ಪ್ರಮು ಪ್ರಾಮುಖ್ಯತೇನ ಪಡೆಯುತ್ತೆ ಮತ್ತು ನಮ್ಮ ಭಾರತದ ಮಕ್ಕಳಲ್ಲಿ ಅದರಲ್ಲೂ ಕರ್ನಾಟಕದ ಮಕ್ಕಳಲ್ಲಿ ಹೇಗೆ ಅಂದರೆ ಅವರ ಮನಸ್ಥಿತಿಗಳು ವಿಜ್ಞಾನದ ಪ್ರಕಾರವಾಗಿ ಎಲ್ಲವನ್ನು ನೋಡಬೇಕು ಹಾಗಾದಾಗ್ ಮಾತ್ರ ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಒಂದು ಬೆಲೆ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ಬೇರೆ ದೇಶಗಳಲ್ಲೆಲ್ಲಾ ತುಂಬಾ ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ಚಿಂತನೆಗಳು ಮಾಡ್ತಿರ್ತಾರೆ ಮಕ್ಕಳಿಂದಲೂ ಕೂಡ ಅವರಿಗೆ ವೈಜ್ಞಾನಿಕತೆ ಹೇಗಿರಬೇಕು ಏನು ನಂಬಬೇಕು ಏನು ನಂಬಬಾರ್ದು ಅಂತ ಎಲ್ಲ ಅವರು ಬೋಧಿಸ್ತಾರೆ ಅಲ್ಲಿನ ಶಾಲೆಗಳಲ್ಲಿ ಬೋಧಿಸ್ತಾರೆ ಆದರೆ ನಮ್ಮಲ್ಲಿ ಹೇಗೆ ಅಂದರೆ ಮಕ್ಕಳು ಶಾಲೆಗೆ ಹೋಗೋದ್ಕಿಂತ ಮುಂಚೆನೇ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಮೂಢನಂಬಿಕೆಗಳಿರ್ತವೆ ಅದನ್ನು ಯಾವುದೇ ಕಾರಣಕ್ಕೂ ಯಾವುದೇ ಶಿಕ್ಷಕರಿಂದಲೂ ಕೂಡ ಅದನ್ನ ಬೇರು ಸಮೇತ ಕಿತ್ತಾಕೋದಕ್ಕೆ ತುಂಬ ಅಸಾಧ್ಯ ಅಂತಾನೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ಆರು ವರ್ಷದಲ್ಲಿ ಅಪ್ಪ ಅಮ್ಮಂದಿರು ಅಜ್ಜಿ ತಾತಂದಿರು ಅವರ ಮನಸ್ಸಲ್ಲಿ ಆ ರೀತಿಯಾದಂಥ ಭಾವನೆಗಳ್ನ ಮೂಡಿಸಿ ಬಿಟ್ಟಿರ್ತಾರೆ ಅವು ಬೇರೂರಿರ್ತಾವಲ್ಲಾ ಅದು ಬೆಳೀತಾ ಬೆಳೀತಾ ಮರ ಆದಾಗ ಅಲ್ಲಾಡ್ಸೋದು ಮತ್ತು ಕಿತ್ತಾಕೋದು ತುಂಬ ಅಂದರೆ ತುಂಬ ಕಷ್ಟ ಹಾಗಾಗಿ ಪ್ರತೀ ಮನೆಯಲ್ಲೂ ಶಿಕ್ಷಣ ವ್ಯವಸ್ಥೆ ಸರಿ ಹೋಗಬೇಕು ಅಂದರೆ ಮನೆಯಿಂದ ಹೇಳ್ತೀವಲ್ವಾ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹಾಗಾಗಿ ಮನೆಯಲ್ಲಿ ವೈಜ್ಞಾನಿಕತೆ ಮೂಢನಂಬಿಕೆಗಳ್ನ ಬಿಡಬೇಕು ವೈಜ್ಞಾನಿಕತೆ ಕಡೆ ಗಮನ ಹರಿಸಬೇಕು ತಂದೆ ತಾಯಿ ಆದಂಥವ್ರು ಹಾಗಾದಾಗ ಮಾತ್ರ ನಮ್ಮ ಭಾರತದ ಶಿಕ್ಷಣ ವ್ಯವಸ್ಥೆ ಸುಧಾರಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅದು ಬಿಟ್ಟರೆ ಅದನ್ನು ಹೊರತಾಗಿ ತುಂಬ ಚೆನ್ನಾಗಿದೆ ಅತ್ಯುತ್ತಮವಾದಂತಹ ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿದೆ ತಂತ್ರಜ್ಞಾನಕ್ಕೆ ಹೆಸರುವಾಸಿ ನಮ್ಮ ಭಾರತ ವೈಜ್ಞಾನಿಕತೆಗೂ ಹೆಸರುವಾಸಿ ಆದರೆ ಎಲ್ಲೋ ಒಂದು ಮೂಲೆಯಲ್ಲಿ ಆಗ್ತಕ್ಕಂಥ ತಪ್ಪುಗಳು ಇದಕ್ಕೆ ಕಪ್ಪು ಚುಕ್ಕೆ ಆಗಬಾರ್ದು ಅನ್ನೋದೊಂದೇ ನನ್ನ ಆಶಯ